ಹಲೋ ಹಲೋ ಹಲೋ ಸರ್ ನಾನು ಸುಮ ಅಂತ ಬಾಳೆಅಣ್ ಬೇಕಿತ್ತು ಸರ್ ನಾವು ಇಲ್ಲಿ ನಂಜನಗೂಡು ಈ ಕಡೆ ಸೈಡ್ ಕೊಳ್ಳೇಗಾಲ ಸೈಡ್ ಸರ್

ನಮಗೆ ನಾ ರಸಬಾಳೆ ಹಣ್ ಇದೆಯಲ್ಲ ಸರ್ ನಂಜನ್ಗೂಡು ರಸಬಾಳೆ ಹಣ್

ಹೌದು ಸರ್

ಅದನ್ನು ಕೋ ಸರ್ ನಮ್ಗೊಂದು ಹತ್ತು ಕೆಜಿ ಬೇಕಿತ್ತು ನಮ್ಮ ಮನೇಲಿ ಫಂಕ್ಷನ್ ಇತ್ತು

ಸರ್ ಅಲ್ಲಿಗೇ ಬರೋದಾ ಅಲ್ಲಿಗೇ ಬರೋದಾ

ಪರವಾಗಿಲ್ಲ ಸರ್ ನಾವೇ ಬರ್ತೀವಿ ಅಡ್ರೆಸ್ ಹೇಳಿದ್ರೆ ನಾವೇ ಬರ್ತೀವಿ ಸದ್ಯಕ್ಕೆ ಬರ್ಬೋದು ಸರ್ ಹೌದು ರಸಬಾಳೆ ಹಣ್ಗೋಸ್ಕರವೇ ಬರಲೇ ಬೇಕು ಹಾಂ ಅದಕ್ಕೋಸ್ಕರವೇ ಬ ಹಾಂ ಅದಕ್ಕೋಸ್ಕರವೇ ಬರ್ತೀವಿ ಹೇಳಿ ಸರ್

ಖಂಡಿತ ಸಿಗತ್ತಲ್ಲ ಸರ್ ರಸಬಾಳೆ ಹಣ್ಣು ಸಿಗತ್ತಲ್ಲವಾ

ತಗೊಂಡ್ಬಂದ್ರೆ ಸಿಗುತ್ತೆ ಸರಿ ಸರ್ ತ್ಯಾಂಕ್ ಯು ಬರ್ತೀವಿ